ಅಲೋ ಹೌದು

ಯಾವ ಕಡೆಯಿಂದ ಹ್ಯಾಂಗೆ ನಿಮ್ಗೆ ಹೋಗವೇನೋ

ಯಲ್ಲಾಪುರದಿಂದ ಹಾಗಾದ್ರೆ ಈ ಕಡೆಗೆ ಸ್ವರ್ಣವಲ್ಲಿಯಿಂದ ಸಹಸ್ರ ಲಿಂಗದಿಂದ ಶಿರಸಿ ಮಾರಿಕಾಂಬಾ ಬನವಾಸಿ ಸಾಗರ್ ಸಾಗರ ಹೊಳೆಬೈಲು ಕಿಕ್ಕೇರಿ ಈ ಮಾರ್ಗದ ಬದಿಗೆ ಒಂದು ರೂಟ್ ಹಾಕಲಕ್ಕು ಇಲ್ಲ ಕೆಳಗಡೆಗೆ ಹೋದರೆ ಕಾರವಾರ ಅಂಕೋಲಾ ಗೋಕರ್ಣ ಹೊನ್ನಾವರ ಭಟ್ಕಳ ಮುರುಡೇಶ್ವರ ಈ ಮಾರ್ಗದ್ದು ಒಂದು ಯೋಜನೆ ಇದೆ ಗೋಕರ್ಣದಲ್ಲಿ ಮಠಮಾನ್ಯಗಳು ನಿಮಗೆ ಯಾವ ಥರದಲ್ಲಿ ಬೇಕೋ ಆ ಥರದಲ್ಲಿ ಕೊಡಲಕ್ಕು ಫೈವ್ ಸ್ಟಾರ್ ಬೇಕೋ ತ್ರೀ ಸ್ಟಾರ್ ಬೇಕೋ

ಮಠಮಾನ್ಯ ಮಠಮಾನ್ಯಗಳಲ್ಲಿ ಮಠಮಾನ್ಯಗಳಲ್ಲಿ ವ್ಯವಸ್ಥೆ ಆಗಲಕ್ಕು ಧರ್ಮಛತ್ರ

ಅದ್ರ ಬಗ್ಗೆ ವಿಚಾರ ಮಾಡಲಕ್ಕು

ಹೌದಾ ನಾನು ಅದ್ರ ಬಗ್ಗೆ ವಿಚಾರ ವಿಚಾರ ಮಾಡಿ ಮತ್ತೆ ಹೇಳ್ತೇನೆ

ಹಾಂ ನಿಮಗೆ ಯಾವ ರೇಂಜಲ್ಲಿ ಬೇಕೇನೋ

ದುಡ್ಡಿನ ಬಗ್ಗೆ ಯಾವ ಬಜೆಟ್ಟಲ್ಲಿ ನಿಮ್ಗೆ ಹೇಳ್ತಿರೇನೋ ನೀವು

ಅಡ್ಡಿಲ್ಲ ನೀವು ವಿಚಾರ ಮಾಡಿ ಮತ್ತೆ ಹೇಳಿ ಆಯ್ತು ಆಯ್ತು